ನಾನು ಎಲ್ಲ ರೀತಿಯ ಮೀನುಗಳನ್ನು ತಿನ್ನುತ್ತೇನೆ ಅದರಲ್ಲಿ ಮುಖ್ಯವಾಗಿ ಕ್ಯಾಟ್ಲ್ ಫಿಶ್ ಮತ್ತು ಸಾಮಾನ್ಯವಾಗಿ ನದಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಸಾಕುವಂಥ ಮೀನನ್ನು ಹೆಚ್ಚಾಗಿ ನಾನು ತಿನ್ನುತ್ತೇನೆ ಆದರೆ ಇಲ್ಲಿ ಜನರು ನಮ್ಮೂರಿನ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಯಲ್ಲಿ ವಿವಿಧ ರೀತಿಯ ಮೀನುಗಳು ಸಿಗ್ತಾವೆ ಅದು ಯಾವ ಜಾತಿಯೋ ಯಾವ ಗುಣವೋ ಗೊತ್ತಿಲ್ಲ ಒಟ್ನಲ್ಲಿ ಜನರು ಎಲ್ಲ ರೀತಿಯ ಮೀನುಗಳನ್ನು ಕೆರೆ ಕುಂಟೆ ನದಿಗಳಲ್ಲಿ ಬಾವಿಗಳಲ್ಲಿ ಹಿಡ್ಕೊಬಂದು ತಿಂತಾರೆ ಆದರೆ ಅದರ ಹೆಸರುಗಳು ನನಗೆ ಗೊತ್ತಿಲ್ಲ ಎಲ್ಲ ರಿ ವಿಧವಾದ ಮೀನುಗಳನ್ನು ಜನರು ತಿನ್ನೋಕ್ಕೆ ಇಷ್ಟಪಡ್ತಾರೆ ನನ್ನ ಅನಿಸಿಕೆಯ ಪ್ರಕಾರ ನಾನು ಸಹ ಒಂದು ಮೂರು ನಾಲ್ಕು ಬಗೆಯ ವಿಧವಾದ ಮೀನನ್ನು ಬಳಸಿದ್ದೇನೆ ನಾನು ತಿಂದಿದ್ದೇನೆ ಏನಕ್ಕೆ ಅಂದರೆ ಮೀನನ್ನು ತಿನ್ನೋದ್ರಿಂದ ಜ್ಞಾಪಕಶಕ್ತಿ ಹೆಚ್ಚಾಗುತ್ತೆ ಇನ್ನೊಂದು ಕಣ್ಣಿನ ದೃಷ್ಟಿ ತುಂಬ ಅನುಕೂಲಕರವಾಗಿರುತ್ತೆ ಎಪ್ಪತ್ತು ವರ್ಷ ಆದರೂ ಆದ್ದರಿಂದ ನಾನು ಮೀನನ್ನು ಬಳಸುತ್ತೇನೆ ನನ್ನ ಊಟದ ವಿಷಯದಲ್ಲಿ ಅಷ್ಟೆ